ನಮ್ಮದು ಒಂದು ತೋಟ ಇದೆ ನಾವು ಟೋ ತೋಟದಲ್ಲಿ ಗಿಡ ಎಲ್ಲ ನೆಡು ನೆಡುತ್ತೀವಿ ಅದಕ್ಕೆ ಗುಲಾಬಿ ಹೂ ಹೂ ಗಿಡ ಎಲ್ಲ ಹಾಕುತ್ತೀವಿ ಅದಕ್ಕೆ ಗೊಬ್ರ ಗ ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ನೀರನ್ನು ಹಾಕುತ್ತೀವಿ ಹಾಂ ನಾವು ಟೊಮಾಟೋ ತೋಟನೂ ಹಾಕ್ತೀವಿ ನಮಗೆ ಟೊಮಾಟೋ ಇದು ಎಲ್ಲ ಸೇಲ್ ಮಾಡ್ತೀವಿ ನಾವು ಅದ್ರಲ್ಲಿ ನಮಗೆ ಲಾಭ ಇದೆ ನಾವು ಅದು ಇದು ಆಲೂಗಡ್ಡೆ ಟೊ ಇದು ನೀಡು ಇದು ಮಾಡ್ತೀವಿ ಆಲೂಗಡ್ಡೆ ಮೆಣ್ಸಿನ್ಕಾಯಿ ಅದೆಲ್ಲ ನಾವು ರೈತ ಕೆಲಸ ಮಾಡ್ತೀವಿ ಏ ನಮಗೆ ಏನಾದ್ರೂ ಸ ಇದು ಹೂವು ಹೂವು ಗಿಡ ಎಲ್ಲ ಹಾಕ್ತೀವಿ ನೆಡ್ತೀವಿ ಹೂವು ಗಿಡ ಎಲ್ಲ ಅದಕ್ಕೆ ನೀರು ಗೊಬ್ಬರ ಅದೆಲ್ಲ ಹಾಕಿ ನಾವು ಚೆನ್ನಾಗಿ ಬೆಳೆಸ್ತೀವಿ ನಮಗೆ ಇದು ಟೊಮಾಟೋ ಗಿಡ ನೆಡ್ತೀವಿ ಅದೆಲ್ಲ ಹಾ ನೀಡಿ ನೀರನ್ನು ಸರಿಯಾಗಿ ಹಾಕಿ ಅದಕ್ಕೆ ಏನಾದ್ರೂ ಗೊಬ್ ಕ ಗೊಬ್ಬರ ಅದರ್ನಲ್ಲಿ ಏನಾದ್ರೂ ಕೀಟಗಳು ಇದ್ದರೆ ಅದಕ್ಕೆಲ್ಲ ಗಿಡ ಎಲ್ಲಾ ಕಟಿಂಗ್ ಮಾಡಿ ಎಲ್ಲ ಕಟ್ ಮಾಡಿ ಅದೆಲ್ಲ ತೆಗ್ದು ಹಾಕಿ ಇದು ಈಚೆ ಕಡೆ ಹಾಕ್ತೀವಿ ಗೊಬ್ರ ಎಲ್ಲ ಸರಿಯಾಗಿ ಅದರ್ನ ಮೇಲೆ ಹಾಕಿ ನೀರು ಹಾಕಿ ಕೀಟ ಕೀಟಗಳು ಏನು ಬರು ಬರಬಾರದಂತ ನೀಟಾಗಿ ನೋಡ್ಕೋತೀವಿ ಎಲ್ಲ ಚೆನ್ನಾಗಿ ತೋಟ ಎಲ್ಲ ನಾವು ಇದು ಮಾಡ್ತೀವಿ ಟೊಮಾಟೋ ಇದು ಹಾಕ್ತೀವಿ ಅದುಕ್ಕೂ ಗೊಬ್ಬರ ಎಲ್ಲ ಸರಿಯಾಗಿ ನ ಎಷ್ಟು ಬೇಕು ಅದಕ್ಕೆ ಗೊಬ್ಬರ ಎಷ್ಟು ನೀರು ಹಾಕಬೇಕು ಎಷ್ಟು ಇದು ಕ್ಲೀನ್ ಮಾ ಎಲ್ಲ ತೋಟ ಎಲ್ಲ ಕ್ಲೀನಾಗಿ ಇಡಬೇಕು ಎಲ್ಲ ನ ನಮಗೆ ಗು ಗುಲಾಬಿ ಗಿಡ ಎಲ್ಲ ನೆಡುತ್ತೀವಿ ನಾವು ನೀಡಿ ಅದಕ್ಕೆ ಎಲ್ಲ ಇದು ಮಾಡ್ತೀವಿ ಸೇಲ್ ಮಾಡ್ತೀವಿ ಗುಲಾಬಿ ಹೂವು ಎಲ್ಲ ಸೇಲ್ ಮಾಡ್ತೀವಿ ಏನು ಯಾವ ಯಾವ್ದ್ಯಾವ್ದು ಹೂವ ಗಿಡ ಬೇಕೋ ಎಲ್ಲ ನಾವು ಹಾಕಿ ಸೇಲಿಂಗ್ ಮಾಡ್ತೀವಿ ಚೆನ್ನಾಗಿ ತೋಟವನ್ನ ಇದು ಕ ಗೊಬ್ಬರ ಇದು ಎಲ್ಲ ಹಾಕಿ ನೀರು ಹಾಕಿ ಕೀಟಗಳು ಬರದ ಬರ್ಬಾರ್ದಂತ ಕ್ಲೀನ್ ಮಾಡಿ ಔಷಧಿ ಔಷಧಿ ಎಲ್ಲ ಗಿಡಕ್ಕೆಲ್ಲ ಔಷಧಿ ಇಷ್ಟು ಎಷ್ಟು ಹಾಕಬೇಕು ಅಷ್ಟು ಔಷಧಿಯನ್ನ ಹಾಕಿ ಎಲ್ಲ ನೋಡು ನೋ ಚೆನ್ನಾಗಿ ಬೆಳೆಸ್ತೀವಿ ಗಿಡಗಳ ಗಿಡಗಳನ್ನೆಲ್ಲ ಅದು ಅದಕ್ಕೆ ಏನು ಕಸ ಗೊಬ್ಬರ ಏನೇ ಏನು ಬೇಕೋ ಅದೆಲ್ಲ ಎಲ್ಲ ಚೆನ್ನಾಗಿ ನೋಡಿ ಬೇರೆಯವರು ಟೋಟಗೆ ಹೋಗುತ್ತೀವಿ ನಾವು ಅವ್ರಿಗೂ ತೋಟಗ್ ಹೋಗಿ ಅವ್ರ ಅವ್ರ ಹತ್ರಾನು ಏನಾದ್ರೂ ಸ್ವಲ್ಪ ಗೊತ್ತಿದ್ದರೆ ಇದ್ದು ಮಾತನ್ನು ತಿಳ್ಕೊಂಡು ಬಂದು ನಾವು ನಮ್ಮ ತೋಟಗೆ ಕ್ಲೀನಾಗಿ ಈ ಕಸ ಗೊಬ್ಬರ ಎಲ್ಲ ನೀಟಾಗಿ ನೀಡಿ ಮಾಡ್ತೀವಿ ಎಷ್ಟು ಚೆನ್ನಾಗಿ ನಾವು ತೋಟನ ಇದು ಅಗೇಡಿಯೆಲ್ಲ ಇದು ಮಾಡಿ ಅದ್ರ ಗಡ್ಢಾ ಮಾಡಿ ಅದ್ರ ಒಳಗಡೆ ಗಿಡ ಎಲ್ಲ ನೀಡಿ ನೀರನ್ನು ಎಷ್ಟು ಹಾಕಬೇಕು ಅಷ್ಟು ಹಾಕಿ ಅದು ಮೆಣ್ಸಿನ ಗಿಡ ನೆಡ್ತೀವಿ ಟೊಮಾಟೋ ಗಿಡ ನೆಡ್ತೀವಿ ಗುಲಾಬಿ ಗಿಡಗಳು ನೆಡ್ತೀವಿ ಇದು ಕನ್ಕಾಂಬ್ರ ಗಿಡ ಚೆಂಡು ಹೂವು ಗಿಡ ಇದು ಮಲ್ಲಿಗೆ ಹೂವು ಗಿಡ ಎಲ್ಲ ನೆಡುತ್ತೀವಿ ನಾವು ನೀಡಿ ಎಲ್ಲಾನು ಕಟಿಂಗ್ ಮಾಡಿ ಸ್ವಲ್ಪ ಚೆನ್ನಾಗಿ ಕಸ ಗೊಬ್ಬರವನ್ನು ಹಾಕಿ ಎಲ್ಲಾನು ತಯಾರು ಮಾಡ್ತೀವಿ ತಯಾರಿ ಮಾಡಿ ಅದೆಲ್ಲ ನಾವು ಸೇಲಿಂಗ್ ಎಲ್ಲ ಮಾಡ್ತೀವಿ ಗು ಇದು ಗುಲಾಬಿ ಹೂವು ಸೇಲ್ಲಿಂಗ್ ಮಾಡ್ತೀವಿ ಕ ಕೋ ಕನ್ಕಾಂಬ್ರ ಹೂವು ಸೇಲ್ ಮಾಡ್ತೀವಿ ಇದು ಚೆಂಡು ಹೂವು ಅದೆಲ್ಲ ಸೇಲಿಂಗ್ ಮಾಡ್ತೀವಿ ನಾವು ನಮ್ಮ ತೋಟ ಎಲ್ಲ ತೋಟಯಲ್ಲಿ ಯಾವ್ಯಾವ ಹೂವು ಬ ಇದು ಬೀಳು ಬೀಳುತ್ತೆ ನಾವೆಲ್ಲ ಸೇಲಿಂಗು ಮಾಡಿ ಮಾಡಿ ಅದ ಹಣವನ್ನು ನಮಗೆ ಇದು ಇದು ಆ ಹಣವನ್ನು ನಾವು ಇನ್ನೂ ಗಿಡ ಗಿಡವನ್ನು ತೊಗೊಂಡು ಬಂದು ಇನ್ನೂ ನಾವು ತೋಟ ಒಳಗಡೆ ಗಿಡ ಎಲ್ಲ ನೆಡುತ್ತೀವಿ ಬೆಂಡೆಕಾಯಿ ಗಿಡ ಇದು ಬೆಂಡೆಕಾಯಿ ಗಿಡ ಬ ಪ ಪರಂಗಿ ಗಿಡ ಇದು ಏನು ಬೀನ್ಸು ಬೀನ್ಸು ಗಿಡ ಹಾಕ್ತೀವಿ ತುರಯಿ ಇದು ಕುಂಬಳಕಾಯಿ ಅದೆಲ್ಲ ಹಾಕ್ತೀವಿ ಬದನೆಕಾಯಿ ಗಿಡ ಟೊಮಾಟೋ ಗಿಡ ಇದು ಸೋರೆಕಾಯಿ ಗಿಡ ಸೋರೆಕಾಯಿ ಎಲ್ಲ ಇದು ಮಾಡ್ತೀವಿ ನಾವು ಏನಾದ್ರೂ ಅದಕ್ಕೆ ಕೀಟಗಳು ಬಂದರೆ ಔಷಧಿ ಎಲ್ಲ ಹಾಕಿ ಚೆನ್ನಾಗಿ ಇದು ಎಲೆಗಳನ್ನು ಎಲ್ಲ ಕ್ಲೀನ್ ಮಾಡಿ ಯಾವ ಯಾವ್ದ್ಯಾವ್ದು ಒಣ್ಗಿರುತ್ತೆ ಅದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಎಲ್ಲ ಚೆನ್ನಾಗಿ ಕಸ ಗೊಬ್ಬರವನ್ನು ಹಾಕಿ ನೀರು ಗೊ ಗೊಬ್ಬರ ಎಲ್ಲ ಅದ್ರ ಮೇಲೆ ಸ್ವಲ್ಪ ಹಾಕಿ ಚೆನ್ನಾಗಿ ನೆಡುತ್ತೀವಿ ಏನಾದ್ರೂ ಸ್ವಲ್ಪ ಏನಾದ್ರೂ ಹುಳ ಏನು ಬಂದರೆ ಅದಕ್ಕೆ ಸ ಔಷಧಿಯನ್ನು ಹೋಗಿ ತಕೊಂಡು ಬಂದು ನಾವು ಔಷಧಿಯನ್ನ ಎಲ್ಲ ಗಿಡಕ್ಕೆ ತೋಟಕ್ಕೆ ಎಲ್ಲ ತೋಟಕ್ಕೆ ಔಷಧಿ ಹೊಡಿತೀವಿ ಔಷಧಿ ಹೊಡ್ದು ಅದೆಲ್ಲ ಕ್ಯ ಕೀಟಗಳು ಹೋಗ್ಬಿಡುತ್ತೆ ಆಮೇಲೆ ತುಂಬ ಇದು ಹೂವು ಎಲ್ಲ ಬೀಳು ಬೀಳುತ್ತೆ ನೀರನ್ನು ಜ ಸ ಚೆನ್ನಾಗಿ ಹಾಕುತ್ತೀವಿ ಅದು ಏನಾದ್ರೂ ಸ್ವಲ್ಪ ಇದಾಗಿಬಿಟ್ರೆ ಗಿಡಗಳನ್ನು ಕಟಿಂಗ್ ಮಾಡಿ ಕಟ್ ಮಾಡಿ ಅದೆಲ್ಲ ಇದು ಈಚೆ ಕಡೆ ಬಿಸಾಕ್ತೀವಿ ಕಸ ಗೊಬ್ಬರವನ್ನು ಸ್ವಲ್ಪ ಚೆನ್ನಾಗಿ ಹಾಕುತ್ತೀವಿ ಇದು ತರಕಾರಿ ಏನಾದ್ರೂ ಬೆಳೆಸ್ಬೇಕಂದ್ರೆ ತರ ತರಕಾರಿ ಬೆಳೆಸ್ತೀವಿ ತ ತರಕಾರಿ ಬೆಳೆಸಿ ತರಕಾರಿ ಸೇಲ್ ಸೆಲ್ಲಿಂಗ್ ಮಾಡ್ತೀವಿ ಸೇಲ್ ಮಾಡಿ ಅದೆಲ್ಲ ಹಣವನ್ನು ನಮಗೆ ಲಾಭವಾಗುತ್ತೆ ಆ ಹಣದಿಂದ ತಿರ್ಗ ನಾವು ನಾವು ಏನಾದ್ರೂ ತೋಟದಲ್ಲಿ ಬೆಳೆಸ್ತೀವಿ ಇದು ಇದು ಕುಂಬಳಕಾಯಿ ಸೋರೆಕಾಯಿ ಮೂಲಂಗಿ ಟೊಮಾಟೋ ಬೀಟ್ರೂಟು ಪರಂಗಿ ಗಿಡ ಇದು ಬೀಟ್ರೂಟು ಪರಂಗಿ ಗಿಡ ಸ ಜೋಳ ಜೋಳ ಅದೆಲ್ಲ ನಾವು ಬೆಳೆ ಬೆಳೆಸಿ ಎಲ್ಲ ಕ ಇದು ಮಾಡಿ ನಾವು ಸೇಲಿಂಗ್ ಮಾಡಿ ಎಲ್ಲ ಔಷಧಿ ಔಷಧಿಯನ್ನ ಚೆನ್ನಾಗಿ ತೋಟಕ್ಕೆ ನಾವು ಹಾಕ್ತೀವಿ ಹಾಕಿ ಕಿ ಕಸ ಗೊಬ್ಬರವನ್ನು ಚೆನ್ನಾಗಿ ಅಗೇಡಿಯಲ್ಲಿ ಎಲ್ಲ ರೋಸ್ ಗಿಡ ಎಲ್ಲ ಹಾಕ್ತೀವಿ ಬು ಇದು ಮನೆ ಹತ್ರ ಸ್ವಲ್ಪ ರೋಸ್ ಗಿಡ ಇದೆಲ್ಲ ಹಾಕ್ತೀವಿ ನುಗ್ಗೆಕಾಯಿ ಮರನೂ ಬೆಳೆಸಿದ್ದೀವಿ ನಾವು ಮನೆ ಹತ್ತಿರ ಅದುಕ್ಕೂ ನುಗ್ಗೆ ನುಗ್ಗೆಕಾಯಿನೂ ಸೇಲಿಂಗ್ ಮಾಡ್ತೀವಿ ನಾವು ಚೆನ್ನಾಗಿ ನಾವು ತರಕಾರಿ ವ್ಯಾಪಾರ ಎಲ್ಲ ಸೇಲ್ ಮಾಡ್ತೀವಿ ತರಕಾರಿ ವ್ಯಾಪಾರ ಮಾಡ್ತೀವಿ ನಾವು ತೋಟದ ಎಲ್ಲ ಎಲ್ಲ ತೋಟದೊಳ್ಗಡೆ ಎಲ್ಲ ನಾವು ಗಿಡ ಇದು ಎಲ್ಲ ತರಕಾರಿ ಎಲ್ಲ ಇದು ಮಾಡ್ತೀವಿ ನಾವು ಏನಾನ್ನ ತರಕಾರಿ ಬೇಕು ನಾವು ಬೆಳೆಸ್ಕೊಂಡು ನಾವು ಅದು ತಯಾರು ಮಾಡ್ತೀವಿ ಅದಕ್ಕೆ ತರ್ಕ ಇದು ಬೆಳೆಸಕ್ಕೆ ಏನೇನು ಔಷಧಿ ಬೇಕು ಏನೇನು ಅದಕ್ಕೆ ಗಿಡಕ್ಕೆ ಏನೇನು ಅದಕ್ಕೆ ಏನೇನು ಬೇಕು ಅದೆಲ್ಲ ತಂದು ಆ ಗಿಡ ಗಿಡಗಳಿಗೆಲ್ಲ ನೀಡ್ತೀವಿ ಏನೇನು ಅದು ಎಷ್ಟು ಚೆನ್ನಾಗಿ ನಾವು ಗಿಡ ಗಿಡಗಳನ್ನು ನಾವು ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ತೀವಿ ಆ ಗಿಡಗಳನ್ನು ಫಲಗಳನ್ನು ಕೊಡುತ್ತವೆ ಗಿಡಗಳು ನಮಗೆ ಏನೇನು ಫಲ ಬೇಕು ಅದೆಲ್ಲ ನಮಗೆ ಗಿಡಗಳು ನೀಡುತ್ತವೆ ನಮಗೆ ಏನಾದ್ರೂ ಇಷ್ಟವಾದ ತರಕಾರಿ ಬೇಕಂದರೆ ನಾವು ಇಷ್ಟವಾದ ತರಕಾರಿನಾವನ್ನು ತೋಟದಲ್ಲಿ ಹಾಕಬೌದು ರಾಗಿ ಜೋಳ ಹಾಕಬೇಕು ಹಾಕಬೌದು ಇದು ಪ ಪರ ಇದು ಟಮಾಟೋ ಗಿಡನೂ ಹಾಕಬೌದು ಸೋರೆಕಾಯಿ ಗಿಡನೂ ಏ ಯಾವುದು ಗಿಡ ಬೇಕು ನಮಗೆ ಆ ಗಿಡ ಅದಲ್ಲಿ ತೋಟದಲ್ಲಿ ಹಾಕೋಬೌದು ನಾವು ನ ನ ನಮಗೆ ಯಾವ್ದವಾದ ಇಷ್ಟ ಮರಗಳನ್ನು ಬೆಳೆಸ ಬೆಳೆ ಬೆಳೆಸಬೌದು ಇದು ಸೋರೆಕಾಯಿ ಗಿಡನೂ ಏನು ತೆಂಗಿನ ಕಾಯಿ ಗಿಡನೂ ಬೆಳ್ಸಬೌದು ನಾವು ತೋಟದಲ್ಲಿ ನಮಗೆ ಯಾವ್ದಾದ ಇಷ್ಟವಾದ ಗಿರಗ್ ಗಿಡಗಳು ಮರಗಳು ಯಾವ್ದ್ಯಾವ್ದು ಬೇಕು ನಾವೆಲ್ಲ ಅದೆಲ್ಲ ಬೆಳ್ಸ್ಬೌ ಬೆಳೆಸಿ ತೋಟದಲ್ಲಿ ಹಾಕಿ ನಾವು ತರಕಾರಿ ಎಲ್ಲ ಪಿ ಪಿಪೇರ್ ಮಾಡಬೌದು ನಾವು ಸೇಲಿಂಗೂ ಮಾಡ್ಬೌದು ತೋಟದಲ್ಲಿ ಗಿಡಗಳನ್ನು ಬೆಳೆಸಿ ತರಕಾರಿ ಎಲ್ಲ ಇದು ಮಾಡಿ ನಾವು ಸೇಲಿಂಗ್ ಮಾ ಅದು ಹಣವನ್ನು ನಮಗೆ ಲಾಭವಾಗುತ್ತೆ ಹಣ ಹಣದಿಂದ ನಾವು ತಿ ತಿರ್ಗ ಯಾವ್ದ್ಯಾವ್ದು ಗಿಡ ಬೇಕು ನಮಗೆ ಇಷ್ಟವಾದ ಯಾವ್ದಾದು ಇದು ಬೇಕು ನಾವು ಎದ ಅದೆಲ್ಲ ತಂದು ಹಾಕಿ ನಾವು ಎಲ್ಲ ತಯಾರು ಮಾಡಿ ನಾವು ಪಿಪೇರ್ ಮಾಡ್ತೀವಿ